ಹಲೋ ಹಾಂ ಹೌದು ಹೇಳಿ ಪವನವರೆ ಹಾಂ ಓಕೆ ಹಾಂ ಹೌದಾ ಜಾತ್ರೆ ನಿಮಿತ್ತ ಬರ್ತಾ ಇದ್ದೀರಾ ಎಷ್ಟು ಜನ ಇದ್ದೀರಾ ಆರು ಏಳು ಜನ ಆಗ್ತೀರಾ ಓಕೆ ಓಕೆ ಎಷ್ಟು ದಿನ ನೀವು ಉಳ್ಕೋತೀರಾ ಇಲ್ಲಿ ಹೋ ಏಳು ದಿನ ಮಟ್ಟಿಗೆ ಇರ್ತೀರಾ ಹಾಂ ಎಲ್ಲ ಪ್ಯಾಮ್ಲಿ ಇದೆಯಾ ಅಥ್ವಾ ಬ್ಯಾಚುಲರ್ಸಾ ಪ್ಯಾಮ್ಲಿ ಇದಿಯಾ ಹಾಂ ಓಕೆ ಓಕೆ ಈಗೇನು ನಿಮಗೆ ಯಾವ ಥರದ ಅರೇಂಜ್ಮೆಂಟ್ ಬೇಕು ಏನು ರೂಮ್

ಹಾಂ ಓಕೆ ಈಗ ನೀವು ಏಳು ಜನ ಅಂತಂದರೆ ಒನ್ ಕಾರ್ ಆಗಲ್ಲ ಎರಡೇ ಬೇಕಾಗತ್ತೆ

ಹಾಂ ಹೌದು ಹೌದು ಹೌದು ನಮ್ಮದಿದೆ ಹ್ಞೂ ಹಾಂ ಓಕೆ

ಹ್ಞೂ ರೂಮ್ ಎರಡು ಬೇಕು ಎರಡು ನಿಮಗೆ ರೂಮ್ ಅಂತಂದರೆ ಈಗ ಏಳು ಜನ ಅಂತಂದರೆ ಎರಡು ಡಬಲ್ ಬೆಡ್ರೂಮ್ದೇ ಬೇಕಾಗುತ್ತೆ

ಸರಿ ಸರಿ ಸರಿ ಆಯ್ತು ಅದು ಈಗ ನಮ್ಗೆ ಊಟ ವಸತಿದು ಎಲ್ಲ ನೊಡ್ಕೊಳ್ತೀವಿ ಬಿಡಿ ಅದೇನು ತೊಂದರೆಯಿಲ್ಲ ಹ್ಞೂ ಆಯ್ತು ನೀವು ಹಾಂ ಆಯಿತು ನಿಮಗೆ ನಾವು ಈಗ ಮತ್ತೆ ನೋಡ್ಕೊಳ್ತೀವಿ ಅಂತಂದರೆ ಅದು ಏಳು ದಿನದ್ದು ನಾವೇ ನೋಡ್ತೀವಿ ಅದ್ರದೇನು ಖರ್ಚು ಬರತ್ತಲ್ಲ ಆ ಖರ್ಚನ್ನ ಕೊಡಬೇಕಾಗುತ್ತೆ ಮತ್ತು ಇಲ್ಲ ನಮ್ಮದು ರೂಮಿಂದು ಅಷ್ಟೇ ನೋಡ್ಕೊಡು ಅಂದ್ರೆ ರೂಮಿನ ತಾವು ಹೆಂಗೆ ಹೇಳ್ತಿರ ಹಾಗೆ ನಿಮ್ಮ ಅನುಕೂಲ ಹಾಂ ಈಗ ಕಡಿಮೆ ರೇಟಲ್ಲೆ ಮಾಡೋಣ ಈಗ ಯಾಕಂದರೆ ಏಳು ದಿನ ಅಂತ ಹೇಳ್ತೀರಲ್ಲ ಅದು ಹಾಂ ಒಂದು ಕನ್ಸಿಶನ್ ಮಾಡಿ ನಿಮಗೆ ರೂಮ್ ಅರೇಂಜ್ ಮಾಡಿಸಿ ಮತ್ತು ಅದನ್ನೆಲ್ಲ ನೀವು ಹೋಗೋದು ಬರೋದು ಮತ್ತು ಕರ್ಕೊಂಡು ಬರೋದು ಎಲ್ಲದನ್ನು ನೋಡಿ ಮಾಡೋಣ ಬನ್ನಿ

ಓಕೆ ಆಯ್ತು ಆಯ್ತು ಆಯ್ತು ನಮ್ಮ ಕಡೆಯಿಂದನೆ ಅದೇ ನಮ್ಮ ಟ್ರಾವೆಲ್ಸ್ ಇಂದಾನೆ ಇದೆಲ್ಲ ನಮ್ಮ ಕಾರನ್ನೇ ನೀವು ತಗೊಂಡು ಹೋಗ್ಬೋದು ಅಲ್ಲಿ ಮುಂದೆ ಹಂಪಿ ಬರುತ್ತೆ ಹಾಂ ತುಂಗ ತುಂಗಭದ್ರ ಡ್ಯಾಮ್ ಬರುತ್ತೆ ಆಮೇಲೆ ಈ ಕಡೆ ಕುಕ್ನೂರು ಹೋದರೆ ನಮಗೆ ಇಟ್ಗಿ ಮಾ ಮಾದೇಶ್ವರ ಟೆಂಪಲ್ ಬರುತ್ತೆ ಮಹೇಶ್ವರ ಇಟ್ಗಿ ಮಹೇಶ್ವರ ಟೆಂಪಲ್ಲು ಚಾಲುಕ್ಯರ ಕಾಲದ್ದು ಮತ್ತು ಹಾಗೆ ಬೇರೆ ಇಲ್ಲಿ ಗದಗ ಸೈಡ್ ಹೋಗ್ತೀನಿ ಅಂತಂದರೆ ನೀವು ಗ ಇಲ್ಲೆಲ್ಲ ಲಕುಂಡಿ ಸಿಗತ್ತೆ ಮತ್ತು ಇಲ್ಲೇ ಕಮ್ಲಾಪುರ ಎಲ್ಲ ಚೆನ್ನಾಗಿರೋ ಪ್ಲೇಸಸ್ ಇದಾವು ಎಲ್ಲ ಹಿಸ್ಟೋರಿಕಲ್ ಪ್ಲೇಸಿದು ಕೊಪ್ಪಳದಲ್ಲಿ ನಿಮಗೆ ನಮ್ಮ ಕೊಪ್ಪಳ ಇದು ಅನುಕೂಲ ಹಿಸ್ಟಾರಿಕಲ್ ಪ್ಲೇಸಸ್ಸೆ ಆಯಿತು ನೀವು ಬನ್ನಿ ಮಾಡೋಣ ಹ್ಞೂ ಅನುಕೂಲ ಮಾಡಿ ಕೊಡೋಣ ಬನ್ನಿ ಸರಿ ಅವಶ್ಯವಾಗಿ ಅವಶ್ಯವಾಗಿ ಬನ್ನಿ ಹ್ಞೂ ಹಾಂ ಓಕೆ ಬನ್ನಿ ಬನ್ನಿ